ಹಲೋ ಸುಚಿತವರೇ ಅದೇ ನನಗೆ ನಿಮ್ಮ ಸ್ನೇಹಿತರು ನಂಬರ್ ಕೊಟ್ಟರು ನೀವು ದಾವಾಣ್ಗೆರೆಯವ್ರ್ ಅಂತೆ ಸೊ ಅದಕ್ಕೆ ನನಗೆ ಈಗ ಒಂದು ಒಳ್ಳೆಯ ಓಟ್ಲು ಬೇಕಾಗಿತ್ತಲ್ಲ ಸೀ ಫುಡ್ಡಿಗೆ ಎಲ್ಲಿದೆ ಯಾವ್ದು ಚೆನ್ನಾಗಿದೆ ಅಂತೇನಾದರು ಹೇಳ್ತೀರಾ ಸೀ ಫುಡ್ ಹೌದು ಓಕೆ

ಓಕೆ ಹ್ಞೂ ಹ್ಞೂ ಹಾಂ ಮತ್ತೆ ಇದು ಬೇರೆ ಈ ಬೇರೆ ಬೇರೆ ಒಬ್ರು ಹೇಳಿದರು ಈ ಭರಣಿ ಓಟಲ್ಲು ಅಂತ ಇದೆ ಮತ್ತೆ ನಾಯ್ಡು ಓಟಲ್ ಅಂತ ಇದೆ ಅವೆಲ್ಲ ಹೇಗೆ ಅಲ್ಲಿ ಎಲ್ಲ ಫುಡ್ಡು

ಕುರಿ ಮಾಂಸ ಇಲ್ಲಿ ಕೋಳಿ ಮಾಂಸ

ಹಾಂ ಹಾಂ ಮತ್ತೆ ಹಂಸಿನಿ ಹಂಸಿನಿ ಓಟಲ್ ಅಂತ ಅದು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಅದು ಹೆಂಗಿದೆ ಹ್ಞೂ ಹೌದು ಹೌದು ಶ್ಯಾಮನೂರ್ ರಸ್ತೆಯಲ್ಲಿದೆಯಂತೆ ಹೇಳಿದ್ರು ಹಾಂ ಅದೆ ಅದೇ

ಹಾಂ ಹಾಂ

ಹಾಂ ಹಾಂ

ಹೌದಾ ಹಾಂ ಈಗ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಅಲ್ಲಿಂದ ಎಷ್ಟು ದೂರ ಆಗ್ಬೌದು ಬಸ್ ಸ್ಟ್ಯಾಂಡಿಂದ ಅಲ್ಲಿಗೆ ಹಾಂ ಹಾಂ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತಾ

ಹೌದಾ ಹಾಂ ಹಾಂ ಬಸ್ಸಲ್ಲಿ ಹೋಗೋದ್ ಬೆಶ್ ಚೆನ್ನಾಗಿ ಅಂತೀರಾ ಆಟೋದಲ್ಲಿ ಹೋಗ್ಬೌದ ಏನು ನಾನು ಯಾಕೆಂದ್ರೆ ನಾನು ಇಲ್ಲಿ ರೈಲ್ವೇ ಇದ್ರಲ್ಲಿ ಬಂದಿದ್ದೀನಿ ರೈಲ್ವೆ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿದ್ದೀನಿ ಇಲ್ಲಿಂದ ಬಸ್ಸಿಗೆ ಹೋಗೋದ ಹೆಂಗೆ ಹಾಂ ಓಟಲ್ ಸಮಯ ಏನಾದರೂ ಗೊತ್ತಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗು ಇರ್ತತೆ ಊ ಊಟ ಅಂತೇನಾದರು

ಹೌದು ಹ್ಞೂ ಹೌದಾ ಹ್ಞೂ ಹಾಂ ಈಗ ಅಲ್ಲಿ ನಾವು ಹೋದ್ರೆ ಅಲ್ಲೆ ಉಳಿದು ಉಳ್ಕೊಳ್ಲೋಕೆ ಲಾಡ್ಜು ಏನಾದ್ರು ವ್ಯವಸ್ಥೆ ಇದೆಯಾ ಅಲ್ಲಿ ಹತ್ರ ಸುತ್ತಮುತ್ತ ಯಾವ್ದಾರು ಯಾಕೆಂದ್ರೆ ನಾವು ಇವತ್ತು ಒಂದು ಕೆಲಸ ಇದೆ ಅದು ಊಟ ಮುಗಿಸ್ಕೊಂಡು ಒಂದು ಸಂಜೆ ಒಂದು ಕೆಲಸ ಇದೆ ಆ ಕೆಲಸ ಮುಗ್ಸ್ಕೊಂಡು ಮತ್ತೆ ನಾವು ಇವತ್ತು ನಾನು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಮತ್ತೆ ಬೇರೆ ಬಸ್ ಹಿಡ್ಕಂದು ಇಲ್ಲಿಂದ ನಾನು ಮತ್ತೆ ಹುಬ್ಳಿಗ್ ಹೋಗ್ಬೇಕಾಗತ್ತೆ ಸೊ ಹಂಗಾಗಿ ಮತ್ತೆ

ಹಾಂ ಅಲ್ಲಿ ಉಳ್ಕಳ್ಲೋ ವ್ಯವಸ್ಥೆ ಇದೆಯಲ್ಲ

ಊಟ ಎಲ್ಲ ಊಟ ಅಲ್ಲೆ ಸಿಗುತ್ತೆ ಅಲ್ಲಿ ಸೀ ಫುಡ್ಡು ಎಲ್ಲ ಸಿಗುತ್ತಲ್ಲಾ ಹಾಗಾದ್ರೆ ಹೌದ ಹಾಂ ಹೌದಾ ಆಂ ಹೌದಾ ಹಾಂ ಹಾಂ ಹ್ಞೂ ಹಾಂ ಹಾಂ

ಹೌದಾ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ತಮ್ಮಿಂದ ಒಳ್ಳೆಯ ನಮಗೆ ವಿವರ ವಿವರ ಸಿಕ್ತು ತಮಗೆ ಧನ್ಯವಾದಗಳು ಹಾಂ ಓಕೆ ತ್ಯಾಂಕ್ ಯು ಬಾಯ್